ನಾವು ಬಟ್ಟೆಗಳನ್ನು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ವಾಶಿಂಗ್ ಮಿಷಿನಲ್ಲಿ ಹಾಕಿ ಒಗೆಯುತ್ತೇವೆ ಈಗ ಬೇಸಿಗೆ ಕಾಲದಲ್ಲಿ ವಾಶಿಂಗ್ ಮಿಷನ್ ಒಗೆದಿರೊ ಬಟ್ಟೆಗಳನ್ನು ಹೊರಗಡೆ ಹಾಕಿದರೆ ಅವು ಸೂರ್ಯನ ಶಾಖದಿಂದ ಒಣಗುತ್ತವೆ ಅದೇ ರೀತಿ ಚಳಿಗಾಲದಲ್ಲು ಸಹ ಅದೇ ರೀತಿ ಬಟ್ಟೆಗಳನ್ನು ವಾಶಿಂಗ್ ಮಿಷನಲ್ಲಿ ಒಗೆದರೆ ಚಳಿ ತುಂಬ ಚಳಿ ಇರೋದರಿಂದ ಅಷ್ಟು ಬಿಸಿಲು ಬರೋದಿಲ್ಲ ಮತ್ತು ಚಳಿ ಇರೋದರಿಂದ ಗಾಳಿಗೆ ಏನಾಗುತ್ತದೋ ಹೊರ್ಗಡೆ ಹಾಕಿದರೂ ಚಳಿ ಇದ್ದರೂ ಸಹ ಬರೋ ಗಾಳಿಗೆ ಏನಾಗುತ್ತದೆ ಉಷ್ಣಾಂಶ ಸ್ವಲ್ಪ ಇದ್ದು ತಕ್ಕ ಮಟ್ಟಿಗೆ ಬಟ್ಟೆಗಳು ಒಣಗುತ್ತವೆ ಇನ್ನು ಮಳೆಗಾಲಗಳೆಂದರೆ ಹೇಳಲೇಬೇಕಾ ಬಟ್ಟೆಗಳನ್ನು ಒಗೆದರೆ ಮಳೆಗಾಲದಲ್ಲಿ ಬಟ್ಟೆಗಳೇ ಒಣಗೋದಿಲ್ಲ ಹಾಗು ಮನೆಯಲ್ಲಿ ನಿರಂತರವಾಗಿ ಮಳೆ ಬೀಳುತ್ತಿದ್ದರೆ ಮನೆಯಲ್ಲಿ ಬಟ್ಟೆಗಳನ್ನು ಹಾಕಿದಾಗ ಬರೋ ಗಾಳಿಗೆ ಸ್ವಲ್ಪ ಗಾಳಿಯಲ್ಲಿರುವ ಉಷ್ಣಾಂಶದಿಂದ ಬಟ್ಟೆಗಳು ಅಲ್ಪ ಮಟ್ಟಿಗೆ ಸುಮಾರು ಒಂದು ವಾರಗಳ ಕಾಲ ಬಟ್ಟೆಗಳು ಒಣಗುತ್ತವೆ ಇನ್ನೂ ನೀರನ್ನು ಯಾ ಯಾ ಪೋಲು ಮಾಡದಂತೆ ಹೇಗೆ ಮಳೆಗಾಲದಲ್ಲಿ ನೀರು ಬಂದರೆ ಕೆಲವು ಕೃಷಿ ಹೊಂಡಗಳು ಇರಬೋದು ಕೆಲವು ಪಾತ್ರೆಗಳ ಮುಖಾಂತ್ರ ನಾವು ನೀರನ್ನು ಶೇಖರಿಸಿ ಆನಂತರ ಮನೆಯಲ್ಲಿ ಬಟ್ಟೆ ಪಾತ್ರೆಗಳಿಗಾಗಿ ನಾವು ನೀರನ್ನು ಉಪಯೋಗಿಸುತ್ತೇವೆ